ನನ್ನ ಬರವಣಿಗೆ ಆದಷ್ಟು ಪೋತ್ಸಾಹ ಮತ್ತು ಪ್ರೇರಣೆಯನ್ನು ನೀಡೋದು ಪ್ರಕೃತಿ ಒಂದು ಇನ್ನೊಂದು ಸಮಾಜ ಮತ್ತು ಸಮಾಜದಲ್ಲಿರುವಂತಹ ಸಮಸ್ಯೆಗಳು ನನಗೆ ತುಂಬ ಪ್ರಭಾವವನ್ನ ಬೀರುತ್ತೆ ಮತ್ತು ನನಗೆ ಆದಷ್ಟು ಈ ಬಸ್ಸಿನಲ್ಲಿ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಹೆಚ್ರದಾಗಿ ಬರವಣಿಗೆ ಬಗ್ಗೆ ಹೊಳಹುಗಳು ಸಿಗ್ತಾಹೋಗುತ್ತೆ ಒಂದು ಕವಿಸಮಯ ಯ ಅಂತ ಹೇಳ್ತಾರಲ್ಲ ಅದೇ ರೀತಿ ಅದು ಯಾವಾಗಲು ಕೂಡ ಬರೋದಿಲ್ಲ ಕೆಲವೊಂದು ಸಮಯದಲ್ಲಿ ಮಾತ್ರ ಅನಿವಾರ್ಯವಾಗಿ ಬರುವಂತಹದ್ದು ಅಂತಾ ಹೇಳ್ಬಹುದು ಇನ್ನು ಭಾವನೆಗಳ ಬಗ್ಗೆ ಭಾವಗಳ್ ಬಗ್ಗೆ ನಂಗೆ ತುಂಬ ಹೊಳಹುಗಳು ಸಿಗ್ತಾಹೋಗುತ್ತೆ ಅಂತ ಹೇಳಬಹುದು